ಹಲೋ ಗುಡ್ ಮಾರ್ನಿಂಗ್ ಸರ್ ಹಾಂ ಹಾಂ ರೀ ನಾವೇ ರೀ ಕಾರ್ ಡೀಲರ್ ಹೇಳಿರಿ ಏನು ಸೇವೆ ಮಾಡ್ಬೋದು ಹಾಂ ಯಾವ ಮಾಡಲ ಯಾವ ಟೈಪ್ ಬೇಕು ಹಾಂ ರೀ ಸರ್ ಇವೆ ರೀ ಸರ್ ಎಲ್ಲ ಮಾಡಲ್ಲು ಯಾವ ಮಾಡಲ್ ಬೇಕು ಆ ಮಾಡಲ್ ಬನ್ರಿ ಯಾವ ನಿಮ್ಗೆ ಯಾವ ಮಾಡಲ್ ಬೇಕು ಹೇಳಿರಿ ಮ್ಯಾಮ್ ನಮ್ಮಲ್ಲಿ ಓಲ್ಡ್ ಮಾಡೆಲ್ಲ ಎಲ್ಲ ಟೈಪ್ದು ಮಾಡಲ್ ಇದಾವೆ ರೀ ಅದಕ್ಕೆ

ಹೈಬ್ರಿಡ್ ಇದಾವೆ ರೀ

ಹಾಂ ಇವೆ ಇವೆ ರೀ ಸರ್ ಹಾಂ ಇವೆ ರೀ ಹಾಂ ಇವೆ ರೀ ನಿಮ್ಮ ನಿಮ್ಮದೇನು ಹಾಂ ಗುಡ್ ಕ್ವಾಲಿಟಿದು ಗುಡ್ ಕ್ವಾಲಿಟಿ ಇದೆ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಸೆಕೆಂಡ್ ಹ್ಯಾಂಡ್ದು ಸಿಕ್ತವೆ ರೀ ಫರ್ಸ್ಟ್ ಹ್ಯಾಂಡ್ದು ಫರ್ಸ್ಟ್ ಹ್ಯಾಂಡ್ದು ಸಿಕ್ತವೆ ರೀ ಹಾಂ ಎಲ್ಲ ನೋಡಿರಿ ಇನೋವಾ ಸೆಕೆಂಡ್ ಹ್ಯಾಂಡ್ದು ಬೇಕೆಂದ್ರೆ ನಿಮಗೆ ಮಿನಿಮಮ್ಮಾ ಟ್ವೆಲ್ ಲ್ಯಾಕ್ಸ್ ತನಕ ಬೀಳ್ತವೆ ರೀ ಫಸ್ಟ್ ಹ್ಯಾಂಡ್ ಅಂದ್ರೆ ನಿಮ್ಗೆ ಥರ್ಟಿ ಫೈವ್ ತನಕ ಹಾಂ ರೀ ಫಾರ್ಡ್ ಫಾ ಲಕ್ಸುರಿ ಅಂದರೆ ಫಾರ್ಚ್ಯುನರ್ ಬರ್ತವೆ ರೀ ಫಾರ್ಡ್ ಎಂಡ್ಯೂರ್ ಬರ್ತವೆ ರೀ ಫಾರ್ಡ್ ಎಂಡ್ಯೂರ್ ಆಯಿತು ಅದಾಯಿತು ಥಾರ್ದ ಬರ್ತವೆ ನಿಮ್ಗೆ ಹ್ಯಾರಿಯರ್ದು ಬರ್ತವೆ ರೀ ಓಹ್ ಹಾಂಗೆ ಅಂದರೆ ಓಹ್ ನಾಲ್ಕು ಮಕ್ಕಳು ಇದ್ದೀರೇನು ಹ್ಞೂ ಹ್ಯಾರಿಯರ್ ಬರ್ತದೆ ನೋಡಿರಿ ಅದು ನೋಡಿರಿ ಈಗ ಟೂ ತೌಸಂಡ ನೈನ್ಟೀನ್ ಮಾಡೆಲ್ ಇದೇರಿ ಅದು ಬೇಕಿದ್ರ್ ಸೇಮಾ ಹಾಂ ನೈನ್ಟೀನ್ ಮಾಡಲೇ ಇದೆ ರೀ ಅದು ಸೆಕೆಂಡ್ ಹ್ಯಾಂಡ್ದಾಗೆ ಇವೆ ರೀ ಈಗ ಎಟ್ ಪ್ರೆಸೆಂಟ್ ಅದ್ರದ್ದು ಸ್ಟಾಕ್ ಇಲ್ಲ ರೀ ನೈನ್ಟೀನ್ ಮಾಡಲ್ದಾಗೇ ಇದೆ ರೀ ಅದು ನಿಮ್ಗೆ ಟ್ವೆಂಟಿ ಫೈವ್ಗೆ ಬರ್ತದೆ ರೀ ಲ್ಯಾಕ್ ರೀ ಲ್ಯಾಕ್ ಹಾಂ ಎಲ್ಲ ಗುಡ್ ಕ್ವಾಲಿಟೀಸ್ದೆ ಇವೆ ರೀ ಅವು ಏನಿಲ್ಲ ರೀ ಎಲ್ಲ ಗುಡ್ ಕ್ವಾಲಿಟೀಸ್ ಇವೆ ರೀ ಕಸ್ಟಮರ್ಸ್ ಇಟ್ಟು ಅವರು ಯಾವಾಗ ಸೆಲ್ ಮಾಡಕ್ ಬೇರೆ ಕಾರ್ ತೊಗೋ ಟೈಮಿಗೆ ಸೆಲ್ ಮಾಡಕ್ ಬಂದಿದ್ರ್ ಇಲ್ಲ ರೀ ಅವಾಗ ತೊಗೊಂಡೀವಿ ಇಟ್ಟವು ಅವು ರೀ ಇವು ಹಾಂ ಎಲ್ಲ ನೀವು ಹಾಂ ಹಾಂ ಹಾಂ ಅದು ಅದೇ ಭಾಳ ಇದೆ ರೀ ಅದೇ ರೀ ನೀವು ಹ್ಯಾಂಗೆ ಅಂತೀರಿ ಅದರ ಪ್ರಕಾರ ವನ್ ಟೈಮ್ ಮೀಟ್ ಆಗೋಣ ಅಂದ್ರೆ ಮೀಟ್ ಆಗಣ ಹಾಂ ರೀ ಹಾಂ ಧನ್ಯವಾದಗಳು